ಮಣ್ಣಿಂದಲೇ ಎಲ್ಲವು ಮಣ್ಣಿಂದಲೇ ಅಂತಾರಲ್ಲ ಆಟ ಮಣ್ಣಿಂದ ಊಟ ಮಣ್ಣಿಂದ ಓಟ ಮಣ್ಣಿಂದ ಎಲ್ಲವೂ ಮಣ್ಣಿಂದ ಆಯ್ತು ಲಾಸ್ಟಿಗೆ ಮಲಗೋದು ಮಣ್ಣಿಂದಲೇ ಅಂತ ಈಗ ನಾವೂ ಮಣ್ಣಿನ ಒಲೆ ಮೇಲೆ ಅಡುಗೆ ಮಾಡೋದು ಈಗ ನೋಡಿರಿ ನಾವು ಅವಾಗೆಲ್ಲ ನನ್ನಾ ತಾತಾ ಅಜ್ಜಿ ಅವರೆಲ್ಲರ್ಗಿಂತ ನಮ್ಮ ಅಜ್ಜಿ ಎಲ್ಲ ಅವಾಗೆಲ್ಲ ಮಣ್ಣಿಂದ ಮಡಿಕೆಗಳು ಎಲ್ಲವೂ ಮಣ್ಣು ಪ್ಲೇಟ್ಸ್ ಆಯಿತು ಗ್ಲಾಸ್ ಆಯಿತು ಇವೆಲ್ಲವು ಮಣ್ಣಿಂದ್ಲಿಂದಲೇ ತಾ ರೆಡಿ ಇಟ್ಟಿರೋವೆ ಮನೆಯಲ್ ಇದ್ವು ಅವಾಗೆಲ್ಲ ನಮ್ಮ ಅಜ್ಜಿ ಏನು ಮಾಡ್ತಿದ್ದರು ಒಂದೂ ಒಲೆ ಹಚ್ಚಿ ಅದ್ರ ಮೇಲೆಲ್ಲ ರೊಟ್ಟಿ ಮಾಡೋದಾಯ್ತು ಒಂದು ಸಾಂಬಾರ್ ಮಾಡೋದಾಯ್ತು ರೈಸು ಈ ಪ್ರತಿಯೊಂದು ಅಡುಗೇನು ಸಹ ಅವರು ಮಣ್ಣಿಂದು ಇದ್ರ ಮೇಲೆ ಮಾಡ್ತಿದ್ದರು ಆಮೇಲೆ ಬರ್ತಾ ಬರ್ತಾ ನಾವು ಏನು ಮಾಡೋಕತ್ತಿದ್ವಿ ಬೇರೆ ಬೇರೇ ಗ್ಯಾಸ್ ಸ್ಟವ್ವುಗಳಂತೆ ಇಂಡಕ್ಷನ್ ಸ್ಟವ್ವುಗಳಂತೆ ಇನ್ನೂ ಅದರಲ್ಲೆಲ್ಲ ನಾವು ಯೂಸ್ ಮಾಡೋದ ಈ ಯೂಸ್ ಮಾಡೋಕತ್ತಿದ್ವಿ ಆದರೆ ಈಗ ಮತ್ತು ತಿರ್ಗಾ ನಾವೂ ಯಾವು ಇದಕ್ಕೆ ಬಂದಿದೀವಿ ಅಂದರೆ ಈಗ ಪ್ರತಿಯೊಬ್ಬರಿಗೂ ಆರೋಗ್ಯನೇ ಮಹಾ ಭಾಗ್ಯ ಅಂತೀವ್ ನಾವು ಹಾಗಾಗಿ ನಾವು ಮಣ್ಣು ಆ ಒಂದು ಮಣ್ಣಿನ ಫ್ಲೇವರ್ ಮಣ್ಣಿನ ಸ್ಮೆಲ್ ಅಂತೇನು ಬರ್ತದಲ್ಲ ಆ ಒಂದು ಅಡುಗೆಯಲ್ಲಿ ಆ ಒಂದು ಘಮ ಸೇರಿದಾಗ ಅದು ಕೊಡ್ತಕ್ಕಂಥ ಟೇಸ್ಟೆ ಬೇರೆ ಹಾಗಾಗೀ ನಾನು ಸಹ ಏನು ಮಾಡೋಕತ್ತೀನಿ ಮಣ್ಣಿನೂ ಅಡುಗೆ ಮಣ್ಣಿನ ಪಾತ್ರೆಯಲ್ ಅಡುಗೆ ಮಾಡೋದನ್ನ ಸ್ಟಾಟ್ ಮಾಡಿದೀನಿ ಕೆಲವೊಂದು ಎಲ್ಲವೂ ಅಂತಲ್ಲ ಕೆಲವೊಂದು ಮಾಡ್ತಾಯಿದೀನಿ ಈಗ ಯಾ ಹಂಚು ಒಂದು ಹೊಸ ಹಂಚು ಈಗೇನು ಮಾಡಿದೀನಿ ಮಣ್ಣಿಂದು ತಗೊಂಡಿದೀನಿ ಮಣ್ಣಿಂದು ಮಡಿಕೆಗಳು ಅಂದರೆ ಅದರಲ್ಲೆ ಸಾಂಬಾರುಗಳನ್ ಮಾಡ್ತಯಿದೀನ್ ನಿಮ್ಗೆ ಗೊತ್ತಾ ನಾನೂ ಇಂಡಕ್ಷನ್ ಸ್ಟವಲ್ಲು ಮಾಡಿದೀನಿ ಗ್ಯಾಸ್ ಸ್ಟವಲ್ಲು ಮಾಡಿದೀನಿ ಈಗ ನಾನು ಮತ್ತು ತಿರ್ಗಾ ನನ್ನಾ ಅಜ್ಜೀ ಸ್ಟೈಲಲ್ಲಿ ನನ್ನ ಅಜ್ಜಿ ಮೆಥಡಲ್ಲಿ ನಾನು ಮತ್ತೆ ಮಣ್ಣಿನ ಪಾತ್ರೆಯಲ್ಲೆ ನಾನು ಅಡುಗೆ ಮಾಡೋಕತ್ತೀನಿ ವ ಈಗಂತೂ ನಮ್ಮ ಮನೆಯಲ್ ಎಲ್ಲರೂ ಅದು ಮಣ್ಣಿಂದ ಮಾಡಿದ್ದನ್ನು ಅವ್ರು ಏನು ಇಷ್ಟು ಇಷ್ಟಪಡೋಕತ್ತರ ಅಂತಂದರೆ ಅದರಷ್ಟು ಹೆಲ್ದಿ ಯಾವುದೂ ಅಲ್ಲ ಅನ್ನೋ ಥರ ಆಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗಿನ ಒಂದೂ ಜನ್ರೇಷನ್ನಿಗೆ ಈಗಿನ ಒಂದು ನಮ್ಮ ಸುತ್ತಮುತ್ತಿನ ಅಟ್ಮಾಸ್ಫಿಯರಿಗೆ ನಮ್ಮ ನೇಚರಿಗೆ ನಮ್ಗೆ ಮಣ್ಣಿಂದು ಮಣ್ಣಲ್ಲಿ ಮಾಡ್ತಕ್ಕಂಥ ಮಣ್ಣಿನ ಪಾತ್ರೇಲಿ ಮಾಡ್ತಕ್ಕಂಥ ಅಡುಗೆ ಭಾಳನೇ ಹೆಲ್ದಿ ಆಮೇಲೆ ಇಂಪಾರ್ಟೆಂಟ್ ಆಗಿದೆ ಅದು ಅದ್ರಲ್ಲಿ ಇರ್ತಕ್ಕಂಥ ಒಂದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಆಯಿತು ಅವು ಏನು ಇ ಅವು ಏನು ಇರಲಾರ್ದ ಸೈಡ್ ಎಫೆಕ್ಟ್ಸ್ ಯಾವುದೂ ಇರಲಾರ್ದನೇ ಹೌದಪ್ಪ ನಮಗೆ ಇದರಿಂದ ಏನಾದರೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಾವಂತ ಅವೇನು ಪ್ರಾಬ್ಲಮ್ಸ್ ಇರಲಾರ್ದ ನಾವೊಂದೂ ಅರಾಮಾಗಿ ಕಣ್ಣು ಮುಚ್ಚಿ ಆ ಒಂದೂ ಮಣ್ಣಿನ ಮಡಿಕೆಗಳಿಗೆ ನಾವು ಹೋಗ್ಬಹುದು ಇನ್ನೊಂದು ಏನಪ್ಪ ಅದರಿಂದ ನಮ್ಗೆ ಯೂಸ್ ಆಗೋದು ಏನಪ್ಪ ಅಂತಂದರೆ ನಾನೂ ದೋಸೆ ಬೇರೇ ಮೊದ್ಲು ಗ್ಯಾಸ್ ಸ್ಟವಲ್ಲಿ ಎಲ್ಲ ಏನು ಮಾಡ್ತಿದ್ನಲ್ಲ ನಾವು ಫ್ಲೇಮ್ ಜಾಸ್ತಿ ಇಟ್ಟುಬಿಡ್ತಿದ್ವಿ ಅದು ಬೇಗ ಬೇಗ ಆಗ್ಬಿಡದೂ ಬೇಗ ಬೇಗ ಸರ್ವ್ ಆದರೆ ಈಗ ಈ ನಾವೀಗಾ ಗ್ಯಾಸ್ ಸ್ಟವು ಯೂಸ್ ಮಾಡಿದ್ರೆ ನಾವು ಫ್ಲೇಮ್ ಜಾಸ್ತಿ ಇಡ್ತೀವಿ ಅದು ಬೇಗ ಬೇಯ್ತದೆ ಬೇಗ ಆಗ್ತದೆ ಅಂತೀವಿ ಆದರೆ ಈ ನಾನು ಮಣ್ಣಿಂದು ಏನು ಮಾಡೋಕತ್ತಿನಲ್ಲ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಹೇಳೋಕತ್ತೀನಿ ನಾನು ಮಣ್ಣಿಂದು ಇಟ್ಟಾಗ ಮಣ್ಣಿಂದು ಪಾತ್ರೆ ಇಟ್ಟಾಗ ನಾವು ಫ್ಲೇಮನ್ನು ಸ್ಲೋ ಮಾಡಿ ಇಡ್ತೀವಿ ಆ ಒಂದು ಫ್ಲೇಮನ್ನು ಸ್ಲೋ ಮಾಡಿಟ್ಟಾಗ ಆ ಒಂದು ನಾವೂ ಹಾಕಿರತಕ್ಕ ನಾವು ಅಡುಗೆ ಮಾಡ್ತಕ್ಕಂಥ ಆ ಒಂದು ಐಟಮ್ಸುಗಳಾಯಿತು ಈಗ ನಾವು ಏನೋ ಸಾಂಬಾರು ಮಾಡೋಕತ್ತೀವಿ ಪಲಾವ್ ಮಾಡೋಕತ್ತೀವಿ ಅಂತಂದಾಗ ಅದು ಬೇಯುತ್ತೆ ನೋಡಿರಿ ನಿಧಾನಾಗಿ ಅಂದರೆ ಸಣ್ಣ ಉರೀಲಿನೇ ಅದೇನು ಬೇಯುತ್ತಲ್ಲ ಸಣ್ಣ ಒಂದು ಉರೀಲಿ ಬೇಯೋದಕ್ಕೆ ಅಲ್ಲಿ ಅದ್ರುದೂ ಸ್ವಾದ ಅದ್ರ ರುಚಿ ಎಲ್ಲೂ ಹೋಗಿಲ್ಲ ಅದು ಅಲ್ಲಿಯೇ ಇರ್ತದೆ ಆಮೇಲೆ ಅಷ್ಟು ಗುಡ್ ಫಾರ್ ಹೆಲ್ದಿ ಆಗಿರ್ತದೆ ಈಗ ನೀವು ತಕ ತಕ ತಕಾ ಅಂತ ಅದು ಕುಣಿಯೋದು ಕುದ್ದೂ ಅದೆಲ್ಲ ಹೋಗ್ಬಿಟ್ಟಿರ್ತದೆ ಆದ್ರೆ ಇದರಲ್ಲಿ ನಾವು ಸೋ ಸ್ಲೋ ಆಗಿ ಅಂದರೆ ನಮ್ಗೆ ಎಷ್ಟು ಕಟ್ಟಿಗೆಗಳ್ ಬೇಕೋ ಅಷ್ಟೇ ಕಟ್ಟಿಗೆ ಇಟ್ಟು ಅಷ್ಟೇ ಉರಿ ಹಚ್ಚಿ ನಾನೂ ಇದು ಮಾಡೋದ್ರಿಂದ ಆ ಒಂದು ಅಡುಗೇದ್ದೂ ಟೇಸ್ಟು ಚೆನ್ನಾಗ್ ಬರೋಕತ್ತದೆ ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಅವಾಗೆಲ್ಲ ನಾವೂ ಗ್ಯಾಸ್ ಸ್ಟವ್ವುನ್ನ ಆಯಿತು ಈ ಸೋರಿ ಈಗೆಲ್ಲ ನಾವು ಗ್ಯಾಸ್ ಸ್ಟವ್ ಇಂಡಕ್ಷನ್ ಸ್ಟವ್ ಅಂತೀವಲ್ಲ ಅದು ನಮಗೆ ಇಯ ಕಾಸ್ಟ್ಲಿಯಸ್ಟೂನೂ ಆಗಿದೆ ಆಮೇಲೆ ಈಗಿನ ಒಂದು ಲೈಫ್ ಸ್ಟೈಲ್ ದುಬಾರಿ ಲೈಫ್ ಸ್ಟೈಲು ಕಾಸ್ಟ್ಲಿಯಸ್ಟ್ ಲೈಫ್ ಸ್ಟೈಲಿಗೆ ಅದು ಇನ್ನೂ ಕಾಸ್ಟ್ಲಿ ಆಕೋತ್ ಹೊಂಟದ ಅದೇ ನೀವು ನೋಡಿರಿ ಸೌದೆ ಇಲ್ಲಿಯೇ ಮನೆ ಹತ್ರನೋ ಗಿಡ ಗಿಡದ್ದೋ ಇದು ಏನೋ ಒಂದು ಬಿದ್ದಿರ್ತದೆ ಆದನ್ನು ನಾವು ತರ್ತೀವಿ ಮಾಡ್ತೀವಿ ಅದರಲ್ಲಿ ಮಾಡ್ತಕ್ಕಂಥ ಅಡುಗೆ ನಮ್ಗೆ ಲೋ ಬಜೆಟ್ಟುನೂ ಬಂತು ಹೆಲ್ದಿ ಫುಡ್ಡುನೂ ಬಂತು ನಾವು ಹೆಲ್ದಿ ಆಗಿರೋದೂನೂ ಬಂತು ಎಲ್ಲದಕ್ಕೂ ಈ ಒಂದು ಮಣ್ಣಿನ ಒಲೆ ಅಂತ ಏನು ಅಂತೀವಲ್ಲ ಅದು ಭಾಳ ಅಂದ್ರೆ ಭಾಳನೇ ಯೂಸ್ ಫುಲ್ ಆಗೇತಿ ಆಮೇಲೆ ಎಕ್ನಾಮಿಕಲಿ ನೋಡಿದಾಗ ಅದು ನಮ್ಗೆ ಭಾಳ ಹೆಲ್ಪ್ಫುಲ್ಲುನೂ ಆಗೇತಿ ಅದ್ರ ಜೊತೆ ಈ ನಾನು ನಾನೂ ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನೂ ಡಿ ಎಡ್ ಮಾಡಬೇಕಾದ್ರೆ ನನ್ನ ಅಜ್ಜಿ ನನ್ನ ಜೊತೆಗೆ ಇದ್ದರು ನಾನು ಒಂದು ರೂಮ್ ಮಾಡಿಕೊಂಡಿದ್ದೆ ನನ್ನ ಅಜ್ಜಿ ನನ್ನ ಜೊತೇಲಿ ಇದ್ದರು ಒಂದು ಸ್ಟವ್ ಇಟ್ಟಿದ್ದೆ ನಾನು ಹಾಂ ಬ್ಯಾಚುಲರ್ ಅಲ್ಲ ಬ್ಯಾಚುಲರ್ ಆಗಿ ಒಂದು ಸ್ಟವ್ ಇಟ್ಕೊಂಡಿದ್ವಿ ನಮ್ಮ ಅಜ್ಜಿ ಬೈತಿದ್ರು ನನ್ಗೆ ಒಂದು ಒಲೆ ತಂದು ಆ ಒಂದು ಒಲೆ ಇಟ್ಟು ಅಲ್ಲೆಲ್ಲ ಬಿದ್ದಿರ್ತ್ತಕ್ಕಂಥ ಕಟ್ಟಿಗೆಗಳನ್ನೆಲ್ಲ ಆರಿಸಿ ಆ ಒಂದು ತಂದು ಅಲ್ಲಿ ಹಚ್ಚಿ ಅದರಲ್ಲಿ ನನಗೆ ಅಡುಗೆ ಮಾಡಿಕೊಡ್ತಿದ್ರು ನಾನು ಓದಬೇಕಾದ್ರೆ ಆಗ ನಾನು ಅಂತಿದ್ದೆ ಅದನ್ನೆಲ್ಲ ಅಷ್ಟು ಕಷ್ಟಪಟ್ಟು ಎದಕ್ಕೆ ಮಾಡ್ತೀರ್ ನೀವೂ ಗ್ಯಾಸ್ ಸ್ಟವ್ ಐತಲ್ಲಾ ಇದು ಸ್ಟವ್ ಐತಲ್ಲ ಅದಕ್ಕೆ ಹಚ್ಚಿ ಮಾಡಿರಿ ನೀವು ಅಂತ ನಮ್ಮ ಅಜ್ಜಿಗೆ ಅಂತಿದ್ದೆ ಅದಕ್ಕೆ ನಮ್ಮ ಅಜ್ಜಿ ಬೈತಿದ್ರು ನನಗೆ ಅದ್ರ ರುಚಿ ನಿನಗೆ ಏನು ಗೊತ್ತು ಇದ್ರಷ್ಟು ಹೆಲ್ದಿ ನಿನ್ಗೆ ಏನು ಗೊತ್ತು ಅಂತಿದ್ರು ಅವರು ಆಗೆಲ್ಲ ನಮ್ಮ ಮಮ್ಮೀ ನಮ್ಮ ನಮ್ಮ ಡ್ಯಾಡೀ ನಮ್ಮ ಡ್ಯಾಡಿ ಅವ್ರ ಊರಿಗೆ ಹೋದಾಗ ಅಲ್ಲಿ ನಮ್ಮ ಅಜ್ಜಿ ಅವ್ರ ಮನೆಯಲ್ಲಿ ಪ್ರತ್ತಿಯೊಂದು ಅಡುಗೇನೂ ಸಹ ಪ್ರತಿಯೊಂದು ಅಡುಗೇನೂ ಸಹ ಅವರು ಒಲೆ ಮೇಲಿಟ್ಟೆ ಮಾಡ್ತಾಯಿದ್ದರು ಆ ಒಂದು ಕಣ್ಣು ಉರೀತಿತ್ತು ಕಣ್ಣಲ್ಲಿ ನೀರು ಬರೋದು ಅದಕ್ಕು ಅದು ಸಹ ಇದು ಕಟ್ಟಿಗೆ ಏನಾದರೂ ಹಸಿ ಕಟ್ಟಿಗೆ ಇತ್ತಂದ್ರೆ ಅಂತೂ ಅಬ್ಬಬಬ ಫುಲ್ಲೂ ಕಣ್ಣು ಉರಿಯೋದು ಇದು ಅನ್ಕೊಂಡು ಇದು ಮಾಡ್ತಿತ್ತು ಎಲ್ಲರೂ ನಾವು ಏನಂತಿದ್ವಿ ಹೇ ಇದನ್ನೆಲ್ಲ ಎದಕ್ಕೆ ಇದು ಮಾಡೋದು ಇದ್ರ ಬದ್ಲು ನಾವು ಅದೇ ಒಂದು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಾಡಿದರೆ ಬೆಸ್ಟ್ ಅಲ್ಲ ಅಂತಿದ್ವಿ ಈಗ ನಾನು ನಂದು ಅಂತ ಒಂದು ಫ್ಯಾಮ್ಲಿ ಆದಮೇಲೆ ನಂದು ಅಂತ ಒಂದು ಲೈಫ್ ಸ್ಟೈಲ್ ಸೊ ಬೇರೇನೆ ಲೈಫ್ ಸ್ಟೈಲ್ ಸ್ಟಾರ್ಟ್ ಆದಮೇಲೆ ನಾನು ಈಗ ಮತ್ತು ಯಾವ್ದಕ್ಕೆ ಬಂದಿದೀನಿ ಅಂತಂದರೆ ಒಲೇನೆ ಮನೆಯಲ್ ಒಂದು ಚಿಕ್ಕದೊಂದೂ ಸೌದೆ ಒಲೆ ಇಟ್ಕೊಂಡಿದೀನಿ ಕಟ್ಟಿಗೆ ಒಲೆ ಆ ಒಂದು ಒಲೇಲಿ ಮಾಡೋದರಿಂದ ಏನಪ್ಪ ಅಬ್ಬಬ್ಬ ಅಂದರೆ ಒಂದು ಗೋಡೆಗಳಿಗೆ ಮಸಿ ಆಯ್ತು ಇದಾಯ್ತು ಅಂತೀವಿ ಬಟ್ ಅದನ್ನು ತೊಳ್ಕೊಬೋದು ಆದರೆ ನಮ್ಮ ಹೆಲ್ತೆ ನಮ್ಮ ಕೈ ಕೊಡ್ತು ಅಂತಂದರೆ ಹಾಗಾಗಿ ನಾನು ಈಗ ಪ್ರತಿ ಒಂದು ಅಡುಗೇನೂ ಸಹ ಆದಷ್ಟು ಪ್ರತಿಯೊಂದು ಅಂತಲ್ಲ ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಒಲೆ ಮೇಲೆ ಮಾಡೋಕತ್ತೀನಿ ಆಮೇಲೆ ಮಣ್ಣಿನಾ ಪಾತ್ರೆಗಳನ್ನು ಸಹ ಯೂಸ್ ಮಾಡೋಕತ್ತೀನಿ ಅದಕ್ಕೆ ಅಂತಾನೆ ಒಂದಿಷ್ಟು ಕಟ್ಟಿಗೆಗಳನ್ನು ಕಟ್ಟಿಗೆಗಳನ್ನು ನಾನೂ ಬೇರೆ ಬೇರೆ ಇದು ಒಣ ಕಟ್ಟಿಗೆ ಹಸೀ ಕಟ್ಟಿಗೆ ಇತ್ತಂದರೆ ಒಂದುಸರಿ ಹೀಗೆ ಮಾಡೋಕ್ ಹೋಗಿ ಯಪ್ಪ ಮನೆ ಎಲ್ಲ ಹೊಗೆ ಹಿಡಿದೋಗಿತ್ತು ಪಕ್ಕದ ಮನೆಯವರೆಲ್ಲ ಬಂದು ಏನು ರೀ ಏನಾಯಿತು ಏನಾಯಿತು ಅಂತಾ ಅದಕ್ಕೆ ಅವಾಗ ನನ್ಗೆ ಓ ಹಸೀದು ಇದು ಬೇಡ ಅನ್ಕೊಂಡು ಅದನ್ನು ಬಿಟ್ಟು ಒಣಗ ಒಣ ಕಟ್ಟಿಗೆ ಅಂತ ಏನು ಸಿಗುತ್ತಲ್ಲ ಅದನ್ನು ನಾನೂ ಯೂಸ್ ಮಾಡೋಕತ್ತೀನಿ ಈಗ ಅದಕ್ಕೆ ಅಂತಾನೆ ಒಂದಿಷ್ಟು ಕಟ್ಟಿಗೆಗಳನ್ನು ಸಹ ರಾಶಿ ತಂದು ಹಾಕಿದೀವಿ ಮನೆಕಡೆಗೆ ಅದೇನೋ ಒಂಥರ ಚಂದ ಅದೇನೊ ಒಂಥರ ಆಮೇಲೆ ಮನೆಯಲ್ಲೀ ಆ ಒಲೆ ಮೇಲೆ ಮಾಡ್ತಾ ಮಾಡೋ ಮುಂದೆ ಅದು ಒಂದು ಗಾ ಸ್ಮೆಲ್ ಇರ್ತದೆ ನೋಡ್ರಿ ಆ ಒಂದು ಸ್ಮೆಲ್ ಇತ್ತಂದರೆ ಆ ಸ್ಮೆಲ್ಲೂ ಸ್ಟಾರ್ಟ್ ಆಯ್ತು ಅಂದರೆ ನನ್ಗೆ ಹೇಗ್ ಅನಸ್ತತಿತ್ತು ಅಂದರೆ ನಾವು ಸಣ್ಣೋರಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋದಾಗಾ ಅಲ್ಲೆಲ್ಲಾ ಅದು ಸ್ಮೆಲ್ ಹೇಗ್ ಬರ್ತಿತ್ತೊ ಆ ಒಂದೂ ಮೆಮೊರಿಗೆ ಹೋಗ್ಬಿಟ್ಟಿರ್ತೀನ್ ನಾನು ಈಗೆಲ್ಲ ನಾವು ಗ್ಯಾಸ್ ಸ್ಟವೂ ಅವೆಲ್ಲವೂ ಇಟ್ಟೀವಿ ಅವುನ್ನ ಇಟ್ಟಿದೀನಿ ಆದರೆ ಅದ್ರ ಜೊತೆ ಮಾಡೋ ಮುಂದೆ ಅದ್ರಲ್ಲೀಯೂ ಗ್ಯಾಸ್ ಸ್ಟವ್ ಎಲ್ಲ ಏನು ಮಾಡ್ತೀವಲ್ಲ ಈಗ ಸಾಕಷ್ಟು ಕಡೆ ನಾವು ನೋಡಿದೀವಿ ಇನ್ನೂ ಯಾವುದಪ್ಪಾ ಅಲ್ಲಿ ಗ್ಯಾಸು ಸಿಲೆಂಡ್ರ್ ಬ್ಲಾಸ್ಟ್ ಆಯಿತು ಇಲ್ಲಿ ಸಿಲೆಂಡ್ರ್ ಬ್ಲಾಸ್ಟ್ ಆಯಿತು ಆಮೇಲೇ ಇಂಡಕ್ಷನ್ ಸ್ಟವ್ವುಗಳು ಈಗ ಕರೆಂಟೂ ಇದಾಯಿತು ಶಾರ್ಟ್ ಸರ್ಕ್ಯೂಟ್ ಆಯಿತು ಇಂಥವೆಲ್ಲ ಸಾಕಷ್ಟು ಕೇಸುಗಳನ್ನ ನೋಡೋಕತ್ತೀವಿ ಅದೇ ನೀವು ಒಲೆ ಮೇಲೆ ಮಾಡಿರಿ ಅಂಥ ಯಾವುದೇ ಕೇಸುಗಳು ಇಲ್ಲ ಎಲ್ಲಾದರೂ ಒಂದು ಒಂದಾದರೂ ಇಂಥವ್ ಏನಾದರೂ ಇದಾವ ಇಲ್ಲ ಹಾಗಾಗಿ ನನ್ಗೆ ಈಗ ಗ್ಯಾಸ್ ಸ್ಟವೂ ಈಗ ಚಿಕ್ಕ ಮಕ್ಕಳು ಆಯಿತು ಈಗ ಹೌದಪ್ಪ ಏ ಅದೂ ಚಿಕ್ಕ ಮಕ್ಕಳನ್ನ ನಾವು ಇದ್ರಹತ್ರ ಬಿಡಬೇಕಾದ್ರೆ ಸ್ವಲ್ಪಾ ಭಯಪಡ್ತೀವಿ ಗ್ಯಾಸ್ ಸ್ಟವ್ ಹತ್ರ ಏ ಅವ್ರು ಎಲ್ಲಿ ಆನ್ ಮಾಡಿಬಿಡ್ತಾರೊ ಏನೋ ಅದು ಎಲ್ಲಿ ಏನಾಗುತ್ತೆ ಅದೇ ನೀವು ಒಲೆ ಹತ್ರ ನೋಡಿರಿ ಮಕ್ಕಳಿಗೂ ಗೊತ್ತಿರುತ್ತೆ ಅದು ಯಾಕಂದ್ರೆ ಅಲ್ಲಿ ಬೆಂಕಿ ಅದ ಅಲ್ಲಿ ಎಷ್ಟು ದೂರ ನಿಲ್ಲಬೇಕು ಎಷ್ಟು ದೂರ ಹೋಗ್ಬೇಕು ಅನ್ನೋದು ಮಕ್ಕಳಿಗೂ ಸಹ ಅದು ಸೇಫರ್ರು ಸೈಡ್ ಅಂತಾನೆ ಹೇಳ್ಬೋದು ಹಾಗಾಗಿ ನನ್ಗೆ ಈ ಒಂದು ಒಲೆ ಮೇಲೆ ಮಾಡೋದಕ್ಕು ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಮಾಡೋದಕ್ಕು ಭಾಳ ಭಾಳಾನೇ ಡಿಫ್ರೆನ್ಸ್ ಅನ್ಸುತ್ತೆ ಈಗ ಇನ್ನೊಂದು ವಿಚಾರಕ್ಕೆ ಬಂದ್ವಿ ಅಪ್ಪ ಅಂತಂದ್ರೆ ನೀವು ಗ್ಯಾಸ್ ಸ್ಟವ್ ಮೇಲೆ ಮಿನಿಮಮು ವೇಯ್ಟ್ ಮಾತ್ರ ಇಡ್ಬೋದು ಈ ದೊಡ್ಡ ದೊಡ್ಡ ಅಡುಗೆಗಳ್ಗೆ ಇದಕ್ಕಿನ್ನ ಮಿನಿಮಮ್ ವೇಯ್ಟ್ ನೀವು ಅದೇ ಗ್ಯಾಸ್ ಸ್ಟವ್ ಇದೂ ಒಲೆ ಮೇಲೆ ಅಡುಗೆ ಮಾಡಿರಿ ನಿಮ್ಗೆ ಎಷ್ಟು ವೇಯ್ಟ್ ಬೇಕೋ ಅಷ್ಟು ನಿಮ್ಗೆ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಬೇಕೋ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಕೊಬೋದು ಆಮೇಲೆ ಅಷ್ಟೇ ಅರಾಮ ಆಗಿಯೂ ಮಾಡ್ಬೋದು ನಿಮ್ಗೆ ಹೌದು ಇಲ್ಲೀ ಲಾಸ್ಟಿಗೆ ಅದು ಒತ್ತುತ್ತೋ ಬಿಡುತ್ತೊ ಅದು ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ಹಾಗಾಗಿ ಇನ್ನೊಂದೂ ಏನು ಹೇಳ್ತೀವಿ ಅಂತಂದರೆ ಈ ನಾವೂ ರೀಸೆಂಟಾಗಿ ನಾನೂ ಒಬ್ರ ಮನೆಯಲ್ಲೀ ಇದನ್ನು ನೋಡಿದೆ ಕುಕ್ ಇದಂತೂ ಗ್ಯಾಸ್ ಸ್ ಗ್ಯಾಸ್ ಸ್ಟವ್ ಇಟ್ಟಲ್ಲಿ ಅದೂ ಎಲ್ಲೊ ಒಂದು ಅದೇನೊ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತೇಳಿ ಸಿಲೆಂಡ್ರ್ ಬ್ಲಾಸ್ಟ್ ಆಯಿತು ಅಂತಂದು ಇದು ಮಾಡಿದರು ಅವಾಗ ನಾವು ಅನ್ಕೊಂಡ್ವಿ ಅದು ಹೇಗೆ ಅಂತಾನೂ ಇಲ್ಲ ಗ್ಯಾಸ್ ಸಿಲೆಂಡ್ರ್ ಬ್ಲಾಸ್ಟ್ ಆಯಿತು ಇದೂ ಎಂಥದಿದು ಇದಪ್ಪಾ ಇಂಡಕ್ಷನ್ ಸ್ಟವ್ವಿಂದು ಇಂಡಕ್ಷನ್ ಸ್ಟವ್ವುನೂ ಇದಾಯಿತು ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಂದು ಎಲ್ಲ ಇದು ಮಾಡ್ತಾರೆ ಹಾಗಾಗಿ ನಾವು ಇಂಡಕ್ಷನ್ ಸ್ಟವೂ ಬೇಡ ಗ್ಯಾಸ್ ಸ್ಟವು ಬೇಡ ಇದು ಏನೂ ಬೇಡ ಬೇಡ ಅನ್ಕೊಂಡು ಮನೆಯಲಿಗ ಮನೆ ಮನೆಯಲ್ ಇರೋರಿಗೆ ಎಲ್ಲರಿಗೂ ಆಯಿತು ನಮ್ಗೆ ಆಯಿತು ಎಲ್ಲರಿಗೂ ಬಂತು ಈ ಒಂದು ಒಲೆ ಮೇಲೆ ಯೂಸ್ ಮಾಡೋದರಿಂದ ಸಾಕಷ್ಟು ನನಗಂತೂ ಯೂಸ್ಫುಲ್ ಆಗೇತಿ ಆಮೇಲೆ ಎಲ್ಲರಿಗೂ ಹೆಲ್ದಿ ಫುಡ್ ಸಿಗೋಕತ್ತತಿ ಸಾಕಷ್ಟು ಆದರೂ ಅಂದರೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಒಂದು ಹಸೀ ಕಟ್ಟಿಗೆಯಿಂದ ಏನು ಆಗುತ್ತೆ ಒಣ ಕಟ್ಟಿಗೆಯಿಂದ ಏನು ಆಗುತ್ತೆ ಆ ಕಟ್ಟಿಗೆಯಿಂದ ಎಲ್ಲ ಏ ಕಟ್ಟಿಗೆ ಎಲ್ಲಿ ತರ್ತೀವಿ ಆ ಕಟ್ಟಿಗೆ ಅಂದರೆ ಒಂದು ಮರದಿಂದ ತರ್ತೀವಾ ಆ ಮರ ಹೇಗ್ ಬೆಳೀತದೆ ಅದರಿಂದ ಏನು ಅದ್ರದ್ದು ಎಲ್ಲ ಒಂದು ಹಿನ್ನೆಲೆಯೂ ಆ ಇದಕ್ಕೆ ಸಿಗ್ತದೆ ಪ್ರತಿಯೊಬ್ಬರಿಗೂ ಅದರಿಂದ ಸಿಗುತ್ತೆ ಈಗ ಅದೇ ನೀವು ಗ್ಯಾಸು ಇದು ಹೌದು ಒಂದು ಗ್ಯಾಸ್ ತಂದ್ವ ಇಟ್ವ ಹಚ್ಚಿದ್ವ ಮಾಡಿದ್ವ ಅಂತೀವಿ ಆದ್ರೆ ಇದರಲ್ಲೀ ಮಾಡೋದರಿಂದ ಸಾಕಷ್ಟು ನನಗಂತೂ ಭಾಳನೆ ಭಾಳನೆ ಹೆಲ್ಪ್ಫುಲ್ ಆಗೇತಿ ಇನ್ನೂ ಒಂದು ಏನಪ್ಪ ಅಂತಂದರೆ ನನ್ನ ಅಜ್ಜಿ ಕಾಲದಿಂದನೂ ನನ್ನಾ ಅಜ್ಜಿ ಆಯಿತು ನನ್ನ ಮುತ್ತಜ್ಜಿ ಆಯ್ತು ನಾನು ಇವನ್ ನನ್ನ ಮುತ್ತಜ್ಜಿನೂ ಸಹ ನೋಡಿದೀನಿ ನನ್ನ ಮುತ್ತಜ್ಜಿ ಅವರೆಲ್ಲರೂ ಇನ್ನೂ ಒಂದು ಕೈ ಮೇಲಪ್ಪ ನಮ್ಮ ಎಲ್ಲರಿಗಿಂತ ಒಂದು ಕೈ ಮೇಲೆ ಅವರು ನೀರು ಪ್ರ ನೀರು ಕಾಯ್ಸೊದಕ್ಕೆ ಇಟ್ಟರು ಅಂದರೆ ಒಂದು ನಾವೆಲ್ಲ ಈ ಕಡೆಗ್ ಹಂಡೆ ಅಂತೀವ್ ನಾವು ಒಂದು ಹಂಡೆಗೆ ನೀರು ಕಾಯ್ಸಕ್ ಇಟ್ಟರೆ ಅಂತಂದರೆ ಎಲ್ಲರೂ ಅದಕ್ಕೆ ಹಾಕಿದ್ದೆ ಹಾಕಿದ್ದು ನೀರು ತೆಗೆದಿದ್ದೆ ತೆಗೆದಿದ್ದು ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ದೇ ಮಾಡಿದ್ದು ಈ ನಾವೆಲ್ಲ ಗೀಝರೂ ಇವನ್ನ ಯೂಸ್ ಮಾಡ್ತೀವಿ ಆದರೆ ಆ ಗೀಝರೂ ಕರೆಂಟ್ ಹೋಯ್ತ ಹಾಂ ಹೋಯಿತು ಇದು ಗ್ಯಾಸ್ ಖಾಲಿ ಆಯ್ತಾ ಖಾಲಿ ಆಯಿತು ಅಂತೀವಿ ಆದರೆ ಒಲೆಗೆ ಹಾಗ್ ಅಲ್ಲಲ್ಲ ನೀವು ಎನಿ ಟೈಮ್ ನಿಮ್ಗೆ ಅದು ಆಯಿತು ಮುಗೀತು ಹೋಯಿತು ಅನ್ನೋ ಮಾತೇ ಇಲ್ಲ ಅದರಲ್ಲಿ ಅದು ಹಾಗೆ ಮಾಡಿದ್ದೇ ಮಾಡಿದ್ದು ಅದು ಸತತವಾಗಿ ಸತತವಾಗಿ ಹಾಗೆ ಉರಿತಾನೇ ಇರ್ತದೆ ಈಗ ನೀವೂ ಹಚ್ಚಿದ ಒಲೆ ಆರೋದಿಲ್ಲ ಅಂತಾರ ನೋಡಿರಿ ಹಾಗೆ ನಾವು ಈ ಒಂದು ಒಲೆ ಮೇಲೆ ಮಾಡೋದರಿಂದ ಏನು ಯೂಸ್ ಅಪ್ಪ ಅಂದರೆ ನಮ್ಗೆ ಸಿಲೆಂಡ್ರ್ ಖಾಲಿ ಆಯಿತು ನಮ್ಗೆ ಕರೆಂಟ್ ಇಲ್ಲ ಈಗ ನಾನು ಅಡುಗೆ ಮಾಡಿಲ್ಲ ನಾನೀಗ ಹೇಗ್ ಮಾಡ್ಬೇಕು ಅನ್ನೋ ಒಂದು ಚಿಂತೆ ಇಲ್ಲವೇ ಇಲ್ಲ ಈಗ ಇದೊಂದು ವಿಚಾರ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಪ್ರತಿಯೊಬ್ರಿಗೆ ಆಯಿತು ಪ್ರತೀ ಒಬ್ಬರಿಗೂ ಈ ಎಲ್ಲ ಟೈಮಲ್ಲಿ ಈಗ ಹಳ್ಳೀಗಳಿಗೆಲ್ಲ ಹೋದಾಗ ಹಳ್ಳಿಗಳಿಗೆಲ್ಲ ಹೋದಾಗ ಅಲ್ಲೇನು ಆಗುತ್ತೆ ಕರೆಕ್ಟ್ ಟೈಮಿಗೆ ಕರೆಂಟ್ ಇರೋಂಗಿಲ್ಲ ಆಮೇಲೆ ಗ್ಯಾಸ್ ಸ್ಟವ್ ಫೆಸಿಲಿಟೀಸ್ ಇರೋಂಗಿಲ್ಲ ಅಷ್ಟಾಗಿ ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಒಲೇನೇ ಹಚ್ತಾರೆ ಆ ಆ ಒಂದು ವಿಚಾರಕ್ಕೂನೂ ಸಹ ಇದು ಹೆಲ್ಪ್ಫುಲ್ಲು ಪ್ರತಿ ಒಬ್ಬರೂ ಇದನ್ನ ಯೂಸ್ ಮಾಡೋಕ್ ಮಾಡ್ಬೋದು ಆದರೆ ನೀವು ಇಂಡಕ್ಷನ್ ಸ್ಟವು ಇದು ಆಯ್ತು ಅಂತಂದರೆ ಅದು ಎಲ್ಲಾರಿಗೂ ಎಲ್ಲ ಟೈಮಲ್ಲೂ ಯೂಸ್ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ನಾನು ಹೇಳೋದ್ ಇಷ್ಟೇ ಈ ಒಂದೂ ಮಣ್ಣಿಂದು ಒಲೆ ಅಂತೇನು ಅಂತೀವಲ್ಲ ಮಣ್ಣಿನ ಒಲೆ ಮೇಲೆ ಮಾಡೋದು ಅದ್ರದ್ದು ಘಮ ಅದ್ರದ್ದು ರುಚಿ ಅದ್ರದ್ದೂ ಎಕ್ಸ್ಪೀರಿಯನ್ಸ್ ಆ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ಅದನ್ನು ಅನ್ಬವಿಸ್ದಾಗ್ ಮಾತ್ರ ಗೊತ್ತಿರ್ತದೆ ಹಾಗಾಗಿ ಪ್ರತಿ ಒಬ್ಬರೂ ಪ್ರತಿ ಒಬ್ಬರೂ ನೀವು ಏನು ಮಾಡಿರಿ ಮಣ್ಣಿನ ಒಲೇನ ಒಂದು ಗ್ಯಾಸ್ ಸ್ಟವು ಇಂಡೆಕ್ಷನ್ ಸ್ಟವ್ ನೀವು ಅದೇನು ಇಡ್ತೀರ ಇಡಿರಿ ಅದ್ರ ಜೊತೆಗೆ ಇದುನೂ ಒಂದು ಇರಲಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಆ ಒಂದು ಎಲ್ಲ ಟೈಮಲ್ಲೂ ಇವು ಕೈ ಹಿಡಿತಾವೊ ಇಲ್ಲೋ ನನಗಂತೂ ಗೊತ್ತಿಲ್ಲ ಗ್ಯಾಸ್ ಸ್ಟವು ಇಂಡಕ್ಷನ್ ಸ್ಟವ್ ಕೈ ಹಿಡಿತಾವೊ ಇಲ್ಲೋ ಗೊತ್ತಿಲ್ಲ ಆದರೆ ಈ ಒಂದು ಒಲೆ ಮೇಲೆ ಮಾಡೋ ಅಡುಗೆ ಮಾತ್ರ ನಮ್ಗೆ ಕೈ ಹಿಡಿತದೆ ಅಂತ ಹೇಳ್ತೀನಿ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ ನನಗಂತೂ ಅದ್ರಲ್ಲಿ ಮಾಡೋ ಅಡುಗೆ ಹೆಲ್ದಿ ಆಗಿಯೂ ಅದ ಟೇಸ್ಟಿ ಆಗಿಯೂ ಅದ ಆಮೇಲೆ ಎಲ್ಲ ರೀತಿಯಿಂದಲೂ ನನಗದು ಸ್ಪೆಷಲ್ ಆಗಿದೆ